ದೀರ್ಘಾವದಿಯ ಬೈಕಿಂಗ್ ಟ್ರಿಪ್ಪಿಗೆ ನಾವು ತುಂಬ ಇನ್ನ ಬಹಳ ದಿನಗಳಿಂದಲೆ ನಾವು ಅದನ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಮಗೆ ಏನೇನು ನೆಸ್ಸಸರಿ ಐಟಮ್ಸ್ ಬೇಕು ಇವಾಗ ಚಳಿ ಆಗ್ಬೋದು ನಾವು ಜರ್ಕಿನ್ಸನ್ನ ತಗೊಂಡು ಹೊಗ್ಬೆಕು ಎಲ್ಮೇಟನ್ನ ಯೂಸ್ ಮಾಡಬೇಕು ಮತ್ತೆ ಕೈಗೆಲ್ಲ ಗ್ಲೌಸೆಲ್ಲ ಹಾಕ್ಕೊಂಡ್ ಹೋಗ್ಬೇಕು ಶೂಸೆಲ್ಲ ಹಾಕ್ಕೊಂಡ್ ಹೋಗ್ಬೇಕು ಏಕೆಂದರೆ ರೈನ್ ಕೋಟನ್ನೆಲ್ಲ ತಗೊಂಡು ಹೋಗ್ಬೇಕು ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ನಾವು ಇದನ್ನೆಲ್ಲ ಒಂದು ತಿಂಗಳ ಮುಂಚೆಯೇ ಮಾಡಿಕೊಂಡಿರ್ಬೇಕು ಯಾವ ಪ್ಲೇಸಿಗೋಗ್ತೀವಿ ಅಂತ ನಾವು ಫಸ್ಟೇ ಎಲ್ಲ ನಿರ್ಧಾರ ಮಾಡ್ಕೊಂಡಿರ್ಬೇಕು ಎಲ್ತೀ ಅಮೌಂಟು ಎಲ್ಲ ತಗೊಂಡು ಹೋಗಿರ್ಬೇಕು